ಹಾಂ ಹೌದು ಮನೆಯಲ್ಲಿ ಸರಿಯಾಗಿ ಪದಾರ್ಥಗಳು ಇರಲಿಲ್ಲ ಹಾಗೆ ಏನೊ ತಿನ್ಬೇಕು ಅಂತ ಅನಿಸುವಷ್ಟರಲ್ಲಿ ಮನೆಯಲ್ಲು ಸಾಮಾಗ್ರಿಗಳು ಕೂಡ ಇರದೇ ಇದ್ದಂಥದ್ದು ಇದೆ ಎಲ್ಲರ ಮನೆಯಲ್ಲು ಸಹಜವಾಗಿ ಇಂಥದು ಒಮ್ಮೆಯಾದರು ಒಮ್ಮೆ ನಡೆದೆ ನಡಿಯುತ್ತದೆ ಆದರೆ ಹಾಲೊಂದಿತ್ತು ಹಾಗಾಗಿ ನಾನು ಜೋರು ಹಸಿವಾದ ಕಾರಣ ಹಾಲನ್ನು ಕುಡಿಬೇಕಂತ ಯೋಚಿಸಿದೆ ಬಟ್ ನಂಗೆ ಅಂದರೆ ಹೀಗೆ ತಿನ್ಬೇಕು ಅಂತ ಏನೋ ಹೀಗೆ ಘನ ಪದಾರ್ಥಗಳನ್ನು ತಕೊಳ್ಬೇಕಂತ ಆಸೆ ಅನಿಸ್ತಾ ಇತ್ತು ನಾನು ಅದಕ್ಕಾಗಿ ನೋಡಿದೆ ಹಾಲನ್ನು ನಾನು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಬಿಸಿ ಮಾಡಿದ ನಂತರ ಅದಕ್ಕೆ ನಾನು ಸ್ವಲ್ಪ ಲಿಂಬೆ ಹುಳಿಯನ್ನು ಹಿಂಡಿ ಬಿಟ್ಟೆ ಅದರಿಂದ ಏನಾಯಿತು ಅಂದರೆ ಅದು ಹಾಲು ಒಡೆದೋಯ್ತು ಹಾಲು ಓಡೆದೋದ ಕಾರಣದಿಂದಾಗಿ ನ್ಯಾ ಅದನ್ನು ನಾನು ಮತ್ತು ಒಂದು ಪಾತ್ರೆಗೆ ಬಸಿದೆ ಬಸಿದು ಅದನ್ನು ಇದು ಬಸಿದ ನಂತರ ಅದು ಮೇಲೆ ಅದರ ಕೆನೆ ಗಟ್ಟಿಗಳು ನಿಂತವೆ ಅದನ್ನು ಸ್ವಲ್ಪ ಟೈಟಾಗಿ ಇಟ್ಟೆ ಅದರ ಮೇಲೆ ಒಂದು ಬಟ್ಟೆಯಲ್ಲಿ ಕಟ್ಟಿ ಇದು ಪನ್ನೀರು ಮಾಡಲಿಕ್ಕಂತ ಇಟ್ಟೆ ಪನ್ನೀರು ಸ್ವಲ್ಪ ಹೊತ್ತಾದ್ ನಂತರ ರೆಡಿ ಆಯಿತು ಸೊ ಅದನ್ನು ನಾನು ತುಪ್ಪದ ಜೊತೆ ಅದನ್ನು ಕರಿದು ಅದನ್ನು ಊಟದ ಜೊತೆ ನೆಂಚ್ಕೊಂಡು ಊಟ ಮಾಡ್ದೆ ಇದೆ ಇದು ತುಂಬಾ ನಂಗೆ ಇಷ್ಟ ಆಗಿತ್ತು ಯಾಕಂದ್ರೆ ಅದರ ಮೇಲೆ ಸ್ವಲ್ಪ ಖಾರದ ಹುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಏನಾದರು ಮಸಾಲ ಹಾಕಿ ಅದನ್ನು ನಾನು ಅನ್ನದ ಜೊತೆ ತೆಗೊಂಡಿದ್ದೆ ಅದು ತುಂಬಾ ಫಸ್ಟ್ ಟೈಮ್ ನಾ ಮೊದಲ ಸರಿ ನಾನು ಒಂದು ನನ್ನ ಇದರಿಂದ ರೆಡಿ ಮಾಡಿಸಿ ಮಾಡಿದ ಏನು ಇಲ್ಲದಾಗ ರೆಡಿ ಮಾಡಿದ ಒಂದು ಪದಾರ್ಥವಾಗಿತ್ತು ಅದು ತುಪ್ಪದ ಜೊತೆ ಫ್ರೈ ಮಾಡಿದ್ರಿಂದ ಅದು ಅನ್ನದ ಜೊತೆ ತುಂಬಾ ನೆಂಚ್ಕೊಳ್ಳಿಕ್ಕೆ ಖುಷಿ ಆಗಿತ್ತು ತುಂಬ ಒಳ್ಳೆದಾಗಿತ್ತು ಇದು ನನ್ನ ಒಂದು ಅಭಿಪ್ರಾಯ ನನ್ನ ಒಂದು ಪ್ರಯತ್ನ ಒಂದು ಹೊಸ ಪ್ರಯತ್ನ ಇದು ನಂಗೆ ತುಂಬಾ ಪ್ರೇರಣೆ ನೀಡಿತ್ತು ಯಾಕಂದರೆ ಮೊದ್ ಮುಂದೆ ಮುಂದೆ ಕೂಡ ನಾವು ಸಬ್ ಏನಾದರು ಇಲ್ಲ ಅಂತ ಇದ್ರೆ ನಾವು ಏನಾದರು ಹೊಸತು ಏನಾದರು ಮಾಡಲಿಕ್ಕೆ ಆಗ್ತದ ಇದ್ದ ವಸ್ತುವಿಂದ ಏನಾದರು ಮಾಡಬಹುದ ಅಂತ ಯೋಚಿಸ್ಬಹುದು ಅವು ಸ ನಮಗೆ ಅದು ಯ ಸ್ ಪ್ರೋತ್ಸಾಹ ಕೊಡ್ತದೆ